ನಾನು ಮಾಡಲು ಪ್ರಯತ್ನಿಸಿದ ಕಷ್ಟಕರವಾದ ಅಡಿಗೆ ಚಿಕನ್ ಬಿರಿಯಾನಿ ಅಂದ್ರೆ ನನಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆದ್ರು ಮುಸ್ಲಿಮ್ ಚಿಕನ್ ಬಿರಿಯಾನಿ ಅಂತ ಅಂದರೆ ತುಂಬ ಇಷ್ಟ ನನ್ನ ಮಕ್ಕಳಿಗಂತು ಭಾಳ ಇಷ್ಟ ಅದನ್ನು ಕಲಿಬೇಕು ಮಾಡಬೇಕು ಅಂತ ನಾನು ಎದುರುಗಡೆ ಇರೋ ಮನೇಲಿ ಮುಸ್ಲಿಮ್ ಇದ್ದರು ಅವರತ್ರ ಕೇಳಿ ಅನುಭವ ತೊಗೊಂಡು ಅವ್ರ್ ಮಾಡೊ ರೀತಿಲೇ ಮಾಡೋಕ್ಕೋದೆ ಫಸ್ಟ್ ಟೈಮ್ ಸ್ವಲ್ಪ ಹದಗೆಡ್ತು ಅವ್ರು ಹೇಳಿದ ಮಸಾಲೆ ಫಸ್ಟು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿ ನಂತರ ಮೆಣಸಿನ್ಕಾಯಿ ಸೊಪ್ಪುಗಳು ಎಲ್ಲ ಅದನ್ನೆಲ್ಲ ನೀಟ್ ಆಗಿ ಹಾಕಿ ಫ್ರೈ ಮಾಡಿ ಆ ನಂತರ ಚಿಕನ್ನು ಅದಕ್ಕೆ ಬೇಕಾಗಿರೊ ಧನಿಯ ಪುಡಿ ಅರಶಿನ ಪುಡಿ ಇದು ಮತ್ತೆ ಒಣ ಮೆಣ್ಸಿನ್ಕಾಯಿ ಪುಡಿ ಚಿಕನ್ನು ಉಪ್ಪು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ ಆನಂತರ ಸ್ವಲ್ಪ ಮೊಸರು ಸ್ವಲ್ಪ ನಿಂಬೆಹಣ್ಣು ಇಷ್ಟೆಲ್ಲ ಇಟ್ಟಿ ನಮಗೆ ಎಷ್ಟು ಬೇಕೊ ಅದಕ್ಕೆ ಅಷ್ಟಕ್ಕೆ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿತಿರುವಾಗ ಅಕ್ಕಿ ಹಾಕಿ ಅಂತ ಹೇಳಿದರು ಅನುಭವ ಆಯ್ತು ಅದನ್ನು ಚೆನ್ನಾಗಿ ಮಾಡಿದೆ ಮಾಡಿದಾಗ ಪಸ್ಟ್ ಸ್ವಲ್ಪ ಖಾರ ಇದು ಅನ್ನಿಸ್ತು ಆಮೇಲಿಂದ ಅದನ್ನು ಮಾಡಿ ಇದನ್ನ ಎಲ್ಲ ಹೇಳ್ಕೊ ಹೇಳ್ಬೆಕಾದ್ರೆ ಮನೇಲಿ ತುಂಬ ಇಷ್ಟ ಪಟ್ಟರು ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಇದು ಆದ್ದರಿಂದ ತುಂಬ ಕಷ್ಟ ಪಟ್ಟೆ ಸ್ವಲ್ಪ ಅವರು ಫಸ್ಟ್ ಸ್ಟಾರ್ಟಿಂಗೂ ಹೇಳಿದಾಗ ಸ್ವಲ್ಪ ಇದಾಯಿತು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದನ್ನ ಮಾಡಬೇಕಾದ್ರೆ ತುಂಬ ಇಷ್ಟ ಪಟ್ಟು ಅನುಭವಿಸಿ ತಿಂದರು ನಲ್ಲಿ ಕಲ್ತಿದ್ದೀನಿ ಕಷ್ಟಕರವಾದ ಅನುಭವ ಎಲ್ಲ ಮಾಡಿಕೊಂಡು ನೀಟಾಗಿ ಕಲ್ತ್ಕೊಂಡಿದ್ದೀನಿ ಆದ್ರು ನಮ್ಮ ಮನೆಗೆ ಎಲ್ಲರು ಅಥಿತಿಗಳು ಬಂದಾಗ ಈಗ್ಲು ಅದನ್ನೆ ಮಾಡೊದರಿಂದ ತುಂಬ ಇಷ್ಟ ಪಟ್ಟು ತಿನ್ತಾರೆ ಎಲ್ಲಾರು ಒಟ್ಟಿನಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಮಾತ್ರ ಮುಸ್ಲಿಮ್ ಸ್ಟೈಲ್ ಅದು ತುಂಬ ಇಷ್ಟ ಪಟ್ಟು ಮಾಡಿದೆ ಇಷ್ಟ ಪಟ್ಟು ಅದ್ರ ಅನುಭವನು ಚೆನ್ನಾಗಿತ್ತು ಕಷ್ಟ ಅನ್ನಿಸ್ತು ಮಾಡಿಕೊಂಡ್ವಿ ತಿಂದಿವಿ ಮತ್ತೆ ಮಕ್ಳುಗಳ್ಗು ಕೊಟ್ಟು ಇದು ನಾವು ಮಾಡಿ ಮಾಡಿರೋದರಿಂದ ಹೀಗ ಎಲ್ಲಾರು ಅಷ್ಟೆ ಅಂದರು ಹೊರಗಡೆನಾದ್ರು ಎಲ್ಲ ಇಷ್ಟ ಪಟ್ರು ಕೇಳಿ ಮಾಡ್ಸ್ಕೊಂಡು ತಿನ್ತಾರೆ ಅನುಭವದಿಂದ ನಾನು ಕಷ್ಟ ಪಟ್ಟು ಕಲ್ತಿರೋದ್ಕು ಪ್ರಯೋಜನ ಸಿಕ್ಕಿತು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬೋದು